ಸರ್ ನಮಸ್ಕಾರ ಸರ್ ನನ್ನ ಹೆಸರು ಶಾಂತರಾಜಯ್ಯ ಅಂತ ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ಇಲ್ಲಿ ನಂದಿ ಗಿರಿಧಾಮಕ್ಕೆ ಹೋಗ್ಬೇಕು ಅಂತ ಬಂದಿದ್ದೀನಿ ಆನ್ ದ ವೇ ನಂದಿ ಮತ್ತು ಕಣಿವೆ ಬಸವಣ್ಣ ಎಲ್ಲ ನೋಡೋಂಥ ಪ್ಲೇಸ್ಗಳು ಇದೆಯಂತೆ ಅವೆಲ್ಲ ನೋಡಿಕೊಂಡು ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿನ ವಾತಾವರಣ ಸವಿಯೋಣ ಅಂತ ಬಂದಿದ್ದೀನಿ ಸರ್ ಇದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಕ್ಯಾಬ್ ಸಿಗುತ್ತಾ ಸರ್ ಇಲ್ಲಿಂದ ಹೋಗೋದಕ್ಕೆ ಅಥವಾ ಸರ್ಕಲ್ಗೆ ಹೋದ್ರೆ ಆಟೋಗಳು ಸಿಕ್ತವಾ ಸರ್ ಸರ್ಕಲ್ಲಲ್ಲಿ ಆಟೋಗಳೋದ್ರೆ ಅವರು ಎಲ್ಲ ಕಡೆ ಕವರ್ ಮಾಡ್ತಾರಾ ಸರ್ ನಂದಿ ಕಣಿವೆ ಬಸವಣ್ಣ ನಂದಿ ಹಿಲ್ಸ್ ಹೌದಾ ಮಾಡ್ತಾರಾ ಹಾಗಿದ್ದರೆ ಕಣಿವೆ ಬಸವಣ್ಣ ನೋಡಿಕೊಂಡು ಅಲ್ಲಿಂದ ನಂದಿ ಹಿಲ್ಸ್ಗೋಗಿ ನಂದಿ ಹಿಲ್ಸ್ ಎಲ್ಲ ನೋಡಿಕೊಂಡು ಬರಬೇಕು ಸರ್ ವಾಪಸ್ಸು ಮತ್ತು ನಾವು ಅಲ್ಲಿಂದ ಬಂದು ಬೆಂಗ್ಳೂರ್ಗೆ ಹೋಗ್ಬೇಕು ಅಲ್ಲಿಂದ ವಾಪಸ್ಸು ಬಂದು ಚಿಕ್ಬಳ್ಳಾಪುರಕ್ಕೆ ಬಿಟ್ಟರೆ ಸಾಕು ಸರ್ ನಮಗೆ ಅವ್ರು ಎಷ್ಟು ತಗೋತಾರೆ ಸರ್ ಹೌದಾ ಹೌದಾ ಫುಲ್ ಬಾಡಿಗೆ ಬೇಡವಾ ಒಹ್ ಶೇರ್ ಆಟೋ ಥರ ಮಾಡ್ಕೊಂಡೋದ್ರೆ ಜನಗಳು ಜನಗುಳ್ಗೆ ಸೀಟ್ಗಿಷ್ಟು ಅಂತ ತಗೋತಾರಾ ಸರಿ ಸರ್ ಹಾಗೆ ಪ್ರಯತ್ನ ಮಾಡ್ತೀವಿ ಓಕೆ ಸರ್ ತ್ಯಾಂಕ್ ಯು ಸರ್